ನಮ್ಮ ಮನೆಯಲ್ಲಿ ನಾವು ಹಲವಾರು ಪ್ರಕಾರದ ಗಿಡಗಳನ್ನು ನೆಡು ನೆಟ್ಟಿದ್ದೀರಿ ಅದರಲ್ಲಿ ಪ್ರಮುಖವಾದದ್ದು ಸೀಬೇಕಾಯಿ ಮ ಗಿಡವನ್ನು ನೆಟ್ಟಿದ್ದೀರಿ ಮತ್ತು ಕರಿಬೇವಿನ ಸೊಪ್ಪಿನ ಗಿಡವನ್ನು ನೆಟ್ಟಿದ್ದೀರಿ ಮಲ್ಲಿಗೆ ಹೂವಿನ ಗಿಡವನ್ನೂ ಸಹ ನಾವು ನೆಟ್ಟಿದ್ದೀರಿ ಹಾ ಮತ್ತು ತುಳಸಿ ಗಿಡ ಅದನ್ನು ನಾವು ಬೆಳೆ ಪಾಟಲ್ಲಿ ಹಾಕಿ ಅದನ್ನು ಬೆಳೆಸ್ತಾಯಿದ್ದೀವಿ ನಮಗೆ ಗಿಡಗಳನ್ನು ಗಾರ್ಡನ್ ಮಾ ಗಾರ್ಡನಿಂಗ್ ಮಾಡಬೇಕು ಅನ್ನೋದು ತುಂಬ ಇಷ್ಟ ಅದಕ್ಕೋಸ್ಕರ ಗುಲಾಬಿ ಹೂವಿನ ಗಿಡಗಳನ್ನು ಸೇವಂತಿಗೆ ಹೂವಿನ ಗಿಡಗಳನ್ನು ಮತ್ತು ಮಲ್ಲಿಗೆ ಗಿಡದ ಗಿಡವನ್ನು ಸಹ ನೆಟ್ಟು ನಾವು ಅದರನ್ನು ನೀರು ಹಾಕೋದು ಅದರ ಸಲಹೆ ಮಾಡೋದು ಎಲ್ಲ ನಾವು ಮಾಡ್ತಾಯಿದ್ದೀರಿ ನಾವು ಆ ಗಿಡಗಳನ್ನು ನಾವು ಹೇಗೆ ನೀರು ಹಾಕಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿರೋ ಅದು ನಮಗೆ ಫಲವನ್ನು ಕೊಡುತ್ತದೆ ನಮ್ಮ ಸೀಬೇಕಾಯಿ ಗಿಡದಲ್ಲಿ ನಮಗೆ ಪ್ರತಿ ವರುಷ ಅದರದ್ದು ಸೀಸನ್ ಬಂದಾಗ ನಮ್ಮ ಸೀಬೇಕಾಯಿ ಗಿಡದಲ್ಲಿ ಹ ತುಂಬನೇ ಏನು ಹೇಳೋದು ಅದಕ್ಕೆ ಸಿಹಿಯಾದ ಹಣ್ಣನ್ನು ಬಿಡುತ್ತೆ ನಮ್ಮ ಸೀಬೇಕಾಯಿ ಗಿಡದಲ್ಲಿ ನಾವು ಆಗ ಅದನ್ನು ನಾವು ಸಹ ಅದನ್ನು ನಾವು ನಮ್ಮ ಮನೆಯಲ್ಲೂ ನಾವು ಮಗು ಮಕ್ಕಳಿಗೆ ತಿನ್ನೋಕ್ಕೆ ನಾವು ತಿನ್ನೋಕ್ಕೆ ಎಲ್ಲ ನಾವು ಯೂಸ್ ಮಾಡ್ತೀರಿ ನಮ್ಮ ಗಿಡದಲ್ಲಿ ಹ ತುಂಬ ಹಣ್ಣು ಬಿಡುತ್ತೆ ಅಂತ ಹೇಳಿ ನಾವು ಅದನ್ನು ನಮ್ಮ ಅಕ್ಕಪಕ್ಕದ ಮನೆಯವರಿಗೂನು ಕೊಡುತ್ತೀರಿ ಮತ್ತು ನಮ್ಮ ಕುಟುಂಬದವರಿಗೂ ಅದನ್ನು ನಾವು ಕೊಡುತ್ತೀರಿ ಮತ್ತು ಮಲ್ಲಿಗೆ ಹೂವಿಂದು ಸೀಸನ್ ಬಂದಾಗ ಮಲ್ಲಿಗೆ ಹೂವು ಗಿಡದಲ್ಲಿ ತುಂಬನೇ ಚೆನ್ನಾಗಿ ಹೂವು ಬಿಡುತ್ತೆ ನಾವು ಹಾಕಿರೋದು ಮಲ್ಲಿಗೆ ಹೂವು ಏಳು ಸುತ್ತಿನ ಹೂವಿಂದು ಗಿಡವನ್ನು ನೆಟ್ಟಿದ್ದೀರಿ ನಮ್ಮನೆಯಲ್ಲಿ ಅದಕ್ಕೋಸ್ಕರ ತುಂಬನೇ ಘಮವಾಗಿ ಅದರ ಸುವಾಸನೆ ಇರುತ್ತೆ ಚ್ ಒಳ್ಳೆ ಹೂವು ಬಿಡುತ್ತೆ ಅದರಲ್ಲಿ ಜಾಸ್ತಿಯೇ ಹೂವು ಬಿಡುತ್ತೆ ಪ್ರತಿ ದಿನ ನಾವು ಅದನ್ನು ಗಿಡ ಆ ಹೂವುಗಳನ್ನು ಇದು ಮಾಡಿ ಪೊಣಿಸಿ ಅದನ್ನು ನಾವು ಮುಡ್ಕೊಳ್ಳೋಕ್ಕೆ ಮತ್ತು ನಾವು ಯಾವಾಗಾರು ಇದಕ್ಕೆ ಹೋಗ್ತೀರಲ್ವ ದೇವಸ್ಥಾನಗಳಿಗೆ ಹೋದಾಗ ಆ ಹೂವುಗಳನ್ನು ತೊಗೊಂಡು ಹೋಗ್ತೀರಿ ಮತ್ತು ಕರಿಬೇವಿನ ಒಂದು ಹೂವು ಗಿಡವನ್ನು ನಾವು ಹಾಕಿದ್ದೀರಿ ಆ ಕರಿಬೇವಿನ ಸೊಪ್ಪಿನ ಗಿಡವನ್ನು ನಾವು ಅಡುಗೆ ಮಾಡಿದಾಗ ನಾನು ಕರಿಬೇವಿನ ಸೊಪ್ಪನ್ನು ಅಲ್ಲಿಂದ ನಮ್ಮ ಗಿಡದಿಂದಲೇ ತೊಗೊಳ್ತೀನಿ ಉಪ್ಪಿಟ್ಟು ಮಾಡಿದಾಗ ಚಿತ್ರಾನ್ನ ಮಾಡಿದಾಗ ಮತ್ತು ಬೇರೆ ಒಗ್ಗರಣೆಗೆ ಸಾರಿನ ಒಗ್ಗರಣೆ ಹಾಕೋಕ್ಕೋಸ್ಕರ ನಾವೆಲ್ಲ ಕರಿಬೇವಿನ ಸೊಪ್ಪನ್ನು ನಮ್ಮ ಗಿಡದ್ದೇ ನಾವು ಯೂಸ್ ಮಾಡ್ತೀರಿ ತುಂಬನೇ ಚೆನ್ನಾಗಿದೆ ನಾವು ಅದನ್ನು ತ ತುಂಬ ಚೆನ್ನಾಗಿ ಪೋಷಣೆ ಮಾಡ್ತಾಯಿದ್ದೀರಿ ಅದರಲ್ಲಿ ಹುಳಗಳು ಬೀಳದ ಹಾಗೆ ಅದಕ್ಕೆ ಪ್ರತಿ ದಿನ ಅದನ್ನು ನೀರು ಕೊಡೋದು ಅದಕ್ಕೆ ಎಲ್ಲ ಮಾಡ್ತೀರಿ ನಾವು ತುಂಬನೇ ಘಮವಾದ ಸೊಪ್ಪು ಬೇವು ಕರಿಬೇವಿನ ಸೊಪ್ಪು ಬಿಟ್ಟಿದೆ ನಮ್ಮ ಮನೆಯಲ್ಲಿ ಅದರದ್ದು ಪೋಷಣೆಯೆಲ್ಲ ನಾವು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ ಮತ್ತು ನಾವು ಮನೆಯಲ್ಲಿ ಚಿಕ್ಕ ಮಕ್ಕಳು ಇರದ ಕಾರಣ ತುಳಸಿ ಗಿಡವನ್ನು ನಾವು ನೆಟ್ಟಿದ್ದೀ ನೆಟ್ಟಿದ್ದೀರಿ ಆ ತುಳಸಿ ಗಿಡದ ಎಲೆಯನ್ನು ನಾವು ಮಕ್ಕಳಿಗೆ ಯಾವಾಗಾರು ಜ್ವರ ಬಂದಾಗ ಮತ್ತು ಕೆಮ್ಮು ನೆಗಡಿ ಆದಾಗ ಅದರ್ದ್ದು ಕ ಎಲೆ ಕಷಾಯ ಎಲ್ಲ ಮಾಡಿ ಮಕ್ಕಳಿಗೆ ಕೊಡ್ತೀರಿ ನಾವು ಅವ್ರಿಗೆ ತುಂಬನೇ ಅದರಿಂದ ಹೆಲ್ಪಾಗುತ್ತೆ ತುಳಸಿ ಗಿಡದ ಸೊಪ್ಪಿನ ಕ ಟೀ ಕುಡಿದಾಗ ಅವ್ರಿಗೆ ಕೆಮ್ಮು ನೆಗಡಿ ಮತ್ತು ಜ್ವರ ಎಲ್ಲ ತುಂಬ ಬೇಗನೇ ವಾಸಿಯಾಗುತ್ತೆ ಮತ್ತು ನಮ್ಮ ಮನೆಯಲ್ಲಿ ಹೂವಿನ ಗಿಡವೂ ಹಾಕಿದ್ದೀರಿ ಗುಲಾಬಿ ಹೂವಿನ ಗಿಡ ಅದರಲ್ಲು ತುಂಬ ಸುಂದರವಾದ ಹೂಗಳು ಬಿಡುತ್ತಾಯಿದೆ ನಮಗೆ ಅದನ್ನು ನೋಡೋಕ್ಕೆ ಒಂದು ಥರ ಆಸೆ ತುಂಬ ಚೆನ್ನಾಗಿ ಕಾಣ್ಸುತ್ತೆದು ಬಿಟ್ಟಾಗ ನಮಗೆ ಅದನ್ನು ನೋಡೋಕ್ಕೆ ಒಂದು ಅಂದ ತುಂಬನೇ ನಾವು ಅದನ್ನು ಚೆನ್ನಾಗಿ ನೋಡ್ಕೋಳ್ತಾಯಿದ್ದೀವಿ ಅದರ ಆರೈಕೆ ಮಾಡ್ತಾಯಿದ್ದೀವಿ ನಾವು ನೀರು ಹಾಕೋದು ಅದಕ್ಕೆ ಔಷಧಿ ಏನಾರು ಹುಳಗಳು ಬಿದ್ದಾಗ ಅದಕ್ಕೆ ಔಷಧಿ ಹಾಕೋದು ಅದನ್ನೂ ನಾವು ಮಾಡ್ತಾ ಮಾಡ್ತೀರಿ ಮತ್ತು ನಾವು ಎಲ್ಲಾರು ಊರುಗಳಿಗೆ ಹೋದಾಗ ಎಲ್ಲಾರು ಹೋಗ್ಬೇಕು ಆಗುತ್ತೆ ಅಂತ ಹೋಗೋ ಟೈಮಲ್ಲಿ ನಾವು ಅದರ ಹೋಗೋ ಮುಂಚೆ ಅದಕ್ಕೆ ನೀರು ಎಲ್ಲ ಇದು ಮಾಡಿಯೇ ಹೋಗಿರ್ತೀರಿ ಮತ್ತು ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ನಾವು ಹೇಳಿರ್ತೀರಿ ಸ್ವಪ್ಪ ಸ್ವಲ್ಪ ಅದಕ್ಕೆ ನೀರು ಹಾಕ್ಬಿಡಿ ಅಂತ ಹೇಳಿದ್ರೆ ಅವರು ಬಂದು ನಮಗೆ ಹೆಲ್ಪ್ ಮಾಡ್ತಾರೆ ನಾವು ಎಲ್ಲಾರು ಹೋದಾಗ ನಮ್ಮ ಗಿಡಗಳಿಗೆ ಅವರು ಸ್ವಲ್ಪ ನೀರು ಹಾಕೋದು ಆಗಲಿ ಅದೆಲ್ಲ ನಮಗೂನೂ ಒಂದು ಸಹಾಯ ಮಾಡ್ತಾರೆ ಹಾ ಹಾಗಾಗಿ ನಾವು ಎಲ್ಲಾರು ಹೋದರೆ ಬಂದರು ನಮಗೆ ಏನು ಅಷ್ಟು ಕಷ್ಟ ಅನ್ಸೋಲ್ಲ ನಮ್ಮ ಗಿಡಗಳಿಗೆ ನೀರು ಯಾರು ಹಾಕ್ತಾರೋ ಏನು ಮಾಡ್ತಾರೋ ಅನ್ನೋದು ನಮಗೆ ಏನು ಭಯ ಇರೋಲ್ಲ ಯಾಕೆಂದ್ರೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ತುಂಬನೇ ಹೆಲ್ಪ್ಫುಲ್ ನೇಚರವರಾಗಿದ್ದಾರೆ ಅದಕ್ಕೋಸ್ಕರ ಅವರೆಲ್ಲ ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ನಾವು ಎಲ್ಲೂ ಹೋದ್ರೂ ಊರಿಗೆ ಹೋದ್ರೂ ನಮಗೆ ಏನು ಗಿಡಗಳು ಬಾಡೋಗುತ್ತೆ ಅಂತ ಹೇಳಿ ನಮಗೆ ಏನು ಭಯ ಇರೋಲ್ಲ ಅವರು ತುಂಬನೇ ಕಾಳಜಿಯಿಂದ ನಮ್ಮ ಗಿಡಗಳಿಗೆ ನೀರು ಹಾಕೋದು ಎಲ್ಲ ಮಾಡಿ ನಮ್ಮ ಅಕ್ಕಪಕ್ಕದ ಮನೆಯವರು ನೋಡ್ಕೋಳ್ತಾರೆ ನಾವು ಅವರು ಎಲ್ಲಾರು ಹೋದಾಗ ಅವ್ರ ಮನೆಯ ಗಿಡಗಳನ್ನು ನೀರು ಹಾಕೋದು ಮುಖಾಂತ್ರ ನಾವೂನು ಕಾಳಜಿ ತೊಗೊಳ್ತೀರಿ ಹೀಗಾಗಿ ನಾವು ಪರಸ್ಪರ ಒಬ್ಬರಿಗೆಒಬ್ಬರು ಸಹಾಯ ಮಾಡಿಕೊಂಡು ನಮ್ಮ ಅಕ್ಕಪಕ್ಕದ ಮನೆಯ ಗಿಡಗಳನ್ನು ಬೆಳೆಸ್ತಾಯಿದ್ದೀರಿ ತುಂಬನೇ ಚೆನ್ನಾಗಿ ಅದರ ಆರೈಕೆ ಮಾಡ್ಕೊಂಡು ಬ ನೋಡ್ಕೊಳ್ತಾಯಿದ್ದೀರಿ ನಮ್ಮ ಮನೆಯಲ್ಲಿ ಇರೋ ಗಿಡಗಳನ್ನು ಯಾಕೆಂದ್ರೆ ಗಿಡಗಳು ಇರಬೇಕು ಅದರಿಂದ ನಮಗೆ ತುಂಬನೇ ತಂಪಾದ ಗಾಳಿ ಬರುತ್ತೆ ಈ ಸೆಕೆ ಟೈಮಲ್ಲಿ ಎಲ್ಲ ನಮಗೆ ಎಷ್ಟು ತಂಪಾಗಿ ಗಾಳಿ ಬರುತ್ತೆ ಹಾಗಾಗಿ ನಮಗೆ ತುಂಬನೇ ಗಿಡಗಳಿಂದ ಯೂಸ್ಫುಲ್ಲಿದೆ